ನನಗೆ ಕ್ರೀಡೆ ಅಂದರೆ ತುಂಬಾ ಇಷ್ಟ ಏಕೆಂದರೆ ಕ್ರೀಡೆ ಆಡೋದರಿಂದ ನಮಗೆ ತುಂಬಾ ಉಪಯೋಗ ಆಗುತ್ತದೆ ಏಕೆಂದರೆ ಕ್ರೀಡೆಯನ್ನು ನಾವು ಯಾವುದೇ ಕಾರಣಕ್ಕೆ ಹೀಯಾಳಿಸಬಾರದು ಯಾಕಂದರೆ ಅದರಿಂದಲೂ ಕೂಡ ನಮ್ಮ ಜೀವನ ಸಾಗುತ್ತದೆ ಹಾಗೆ ಓದೋದು ಕೂಡ ನಮ್ಮನ್ನು ಹೇಗೆ ಮುಂದೆ ಸಾಗಿಸುತ್ತೊ ಅದೇ ಥರ ಕ್ರೀಡೆಯೂ ಕೂಡ ನಮ್ಮನ್ನು ಮುಂದೆ ತರುತ್ತದೆ ಹೀಗೆ ನನಗೆ ಕ್ರೀಡೆಯಲ್ಲಿ ಕಬಡ್ಡಿ ಕೋಕೋ ಮತ್ತು ತ್ರೋಬಾಲು ವಾಲಿಬಾಲು ಇದೆಲ್ಲ ಅಂದರೆ ತುಂಬಾ ಇಷ್ಟವಾದಂಥ ಆಟಗಳು ಆಗಿರುತ್ತೆ ತ್ರೋಬಾಲ್ ಅಂದರೆ ನನಗೆ ತುಂಬಾ ಇಷ್ಟ ಏಕೆಂದರೆ ನನಗೆ ತ್ರೋಬಾಲಿನಲ್ಲಿ ಆಡುವುದಂದ್ರೆ ಇನ್ನೂ ತುಂಬ ತುಂಬ ಅಂದರೆ ಇಷ್ಟ ಏಕೆ ಅಂದರೆ ಅವು ಅದರಲ್ಲಿ ನಾವು ತುಂಬ ನನ್ನ ಗೆಳತಿಯರು ಜೊತೆ ನಾನು ಆಟ ಆಡುತ್ತೇನೆ ಮತ್ತು ಅವರೊಂದಿಗೆ ನಾನು ಸಹ ಸ್ನೇಹದಿಂದ ಇರುತ್ತೇನೆ ಮತ್ತು ಅವರನ್ನು ತುಂಬಾ ನಾನು ಪ್ರೀತಿಸುತ್ತೇನೆ ಕ್ರೀಡೆಯಲ್ಲಿ ಆಟವಾಡಬೇಕಾದರೆ ಮತ್ತು ಕ್ರೀಡೆ ಅನ್ನೊದು ನಮ್ಮ ಜಗತ್ತಿನಲ್ಲಿ ಒಂದು ಒಂದು ಅದ್ಭುತವಾದಂಥ ಆಟವಾಗಿರುತ್ತೆ ಹಾಗೆ ಕೂಡ ನಮಗೆ ಕಬಡ್ಡಿ ಅನ್ನೋದು ಕೂಡ ಒಂದು ಸಹ ಒಂದು ಒಳ್ಳೆಯ ಆಟವಾಗಿದೆ ಕಬಡ್ಡಿ ಆಡುವುದರಿಂದ ನಾವು ಹೇಳೋದು ಬೀಳೋದರಿಂದ ನಮ್ಮ ದೇಹದಲ್ಲಿ ಆಗುವಂಥ ಬರುವಂಥ ರೋಗ ಅವೆಲ್ಲ ಹೋಗುತ್ತದೆ ಹೀಗೆ ನಮ್ಮ ದೇಶದಲ್ಲಿ ಕ್ರೀಡೆಯನ್ನು ನಾವು ತುಂಬಾ ಇಷ್ಟಪಡಬೇಕು ಹಾಗೂ ನಾವು ಹೇಗೆ ನಮ್ಮ ಗೆಳತಿಯರ ಜೊತೆ ನಾವು ಆಟ ಆಡುತ್ತೀವಿ ಅಂದರೆ ಅವರನ್ನು ನಾವು ತುಂಬಾ ಸ್ನೇಹದಿಂದ ನೋಡಿಕೊಳ್ಳುತ್ತೀವಿ ಮತ್ತು ಅವರ ಜೊತೆ ಸ್ನೇಹದಿಂದ ಆಟ ಆಡುತ್ತೀವಿ ಅದು ಅದಕ್ಕೊಸ್ಕರ ಆದರೂ ನಮಗೆ ಕ್ರೀಡೆ ಅಂದರೆ ತುಂಬಾ ಇಷ್ಟ ಹೀಗೆ ಆ ಕ್ರೀಡೆ ಆಟವಾಡ ಬೇಕಾದರೆ ನಾವು ಈ ತುಂಬಾ ಗಲಾಟೆ ಮಾಡುತ್ತೇವೆ ಮತ್ತು ಮಾತಾಡುತ್ತೇವೆ ಅವರೊಂದಿಗೆ ಸ್ನೇಹದೊಂದಿಗೆ ಇರುತ್ತೇವೆ ಈಗ ಕ್ರೀಡೆ ಅಂದರೆ ನನಗೆ ತುಂಬ ಇಷ್ಟ ಮತ್ತು ವಿದ್ಯಾರ್ಥಿಗಳಲ್ಲಿ ಶಾಲೆಗಳಲ್ಲಿ ಕ್ರೀಡೆಯಲ್ಲಿ ಪಾಲ್ಗೊಳ್ಬೇಕು ನಾವು ಯಾ ನಾನಂತೂ ತುಂಬಾ ಪಾಲ್ಗೊಳ್ತಾ ಇದ್ದೆ ಕ್ರೀಡೆಯಲ್ಲಿ ನನಗೆ ಹೇ ಮೊದಲಿಗೆ ಹೇಳಿದಂತೆ ತ್ರೋಬಾಲಿನಲ್ಲಿ ನನಗೆ ತುಂಬಾ ಆಸಕ್ತಿ ಇತ್ತು ಹತ್ತನೇ ತರಗತಿವರೆಗೂ ನಾನು ತ್ರೋಬಾಲನ್ನೇ ಹಾ ಆಡಿಕೊಂಡು ಬಂದೆ ಆ ನಂತರ ನನಗೆ ಆಡೋದಕ್ಕೆ ಆಗಲಿಲ್ಲ ಹೀಗಾಗಿ ನನಗೆ ನಾನು ಶಾಲೆಯಲ್ಲಿ ತುಂಬಾ ಕ್ರೀಡೆಗಳು ಆಡುತ್ತಿದ್ದೆ ಹಾಗಾಗಿ ನನಗೆ ಕ್ರೀಡೆ ಮೇಲೆ ತುಂಬಾ ಅಭಿಪ್ರಾಯವಿದೆ ಮತ್ತು ಪ್ರೀತಿಯಿದೆ